ಇದು ಸ್ಪಂದನ ಟ್ರಾವೆಲ್ ಏಜೆನ್ಸಿನಾ ಹಾಂ ನಾವು ಸಹನಾ ಅಂತ ನಮಗೇ ಒಂದು ನಾವು ಸ್ಕೂಲಲ್ಲಿ ಇರೋದರಿಂದ ನಮ್ಗೆ ಏಳು ದಿನ ರಜ ಸಿಕ್ಕಿದೆ ಹಾಂ ನಿಮ್ಮದ್ರಲ್ಲಿ ಕೂರ್ಗಿಗೆ ಪ್ಯಾಕೇಜ್ ಎಷ್ಟಿದೆ ದುಡ್ಡು ಎಷ್ಟಾಗತ್ತೆ ನಮ್ಮದು ಒಂದು ಕ್ಯಾಬಲ್ಲಿ ಎಷ್ಟು ಟಿ ಟಿ ಇರುತ್ತಲ್ಲಾ ಅದರಲ್ಲಿ ಹನ್ನೆರಡು ಜನ ಹೋಗ್ಬೋದಲಾ ಹಾಂ ಎಷ್ಟಾಗುತ್ತೆ ಟೋಟಲ್ ಫೋರ್ ಡೇಸಿಗೆ ಹೇಳಿ ಆಯಿತಾ ಹಾಂ ಹೌದಾ ಫುಡ್ಡು ಎಲ್ಲ ಊಟ ಎಲ್ಲ ನೀವೇ ಕೊಡ್ತೀರಾ ಇಲ್ಲ ನಮ್ಮದಾ ಹಾಂ ಹಾಂ ಹಾಂ ಎಲ್ಲ ನೀವೇ ನೋಡ್ಕೊತೀರಾ ಹಾಂ ದಿನಕ್ಕೆ ಎಷ್ಟಾಗುತ್ತೆ ನಿಮಗೆ ಪ್ಲೇಸಸ್ ತೋರಿಸೋಕೆ

ಹಾಂ ಫುಡ್ಡು ಎಲ್ಲ ನಿಮ್ಮದೆ ಇರುತ್ತಲ್ಲಾ ಹಾಂ

ಹ್ಞೂ ಹ್ಞೂ

ಹಾಂ ಎಂಬತ್ತು ಸಾವಿರ ಜಾಸ್ತಿ ಆಯಿತಲ್ಲ ಸರ್ ಕಿಲೋಮೀಟ್ರ್ ಅನ್ನೋ ಥರ ಹೇಳ್ತಿದಿರಾ ನೀವು ಯಾವ ಥರ ಹಾಂ ಹಾಂ ಸರ್ ನಾಲ್ಕು ದಿನಕ್ಕೆ ಜಾಸ್ತಿ ಆಯಿತಲ್ವಾ ಜಾಸ್ತಿ ಆಯಿತು ಅನ್ನಿಸ್ತು ಹಾಂ ರೆಸ್ಟೋರೆಂಟ್ಸ್ ಎಲ್ಲ ಚೆನ್ನಾಗಿರೋದ್ ಮಾಡಿದ್ದೀರಾ ಯಾವ ಥರ ಇದೆ ಫುಡ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆಯಾ ಹಾಂ ಹಾಂ ನೆಕ್ಸ್ಟು ಬೇ ನೆಕ್ಸ್ಟು ಬರಬೇಕು ಅಂದರೆ ನೀವು ಚೆನ್ನಾಗಿರೋದ್ ನಮಿಗೆ ಕೊಡಬೇಕು ಫೆಸಿಲಿಟೀಸ್ ಎಲ್ಲ ನೆಕ್ಸ್ಟೂ ನನ್ನ ಫ್ರೆಂಡ್ಸಿಗು ಬೇಕಾದ್ರೆ ರೆಫರ್ ಮಾಡ್ತೀನಿ ನಾನು ಆಯಿತಾ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಇವಾಗ ಹಾಂ ನಾವು ಪ್ಲೇಸಸ್ ಜಾಸ್ತಿ ನೋಡಬೇಕು ಬರುವಾಗ ಫುಲ್ ಎಂಜಾಯ್ ಮಾಡಿಕೊಂಡು ಬರಬೇಕು ಹಾಂ ಹಾಂ ಹಾಂ ಹ್ಞೂ ಟೈಮೆಲ್ಲ ನೀವು ರ್ಯಾಶಾಗೀ ಬಿ ಹಾಂ ಡ್ರೈವರ್ ರ್ಯಾಶ್ ಆಗಿರೋದು ಆ ಥರದ್ದೆಲ್ಲ ಬೇಡ

ಹಾಂ ಸೇಫ್ಟಿ ಇರಬೇಕು ನಮಗೆ ಹಾಂ ಸ್ವಲ್ಪ ಕಡಿಮೆ ಮಾಡೋಕಾಗತ್ತಾ ಸರ್ ದುಡ್ಡು ಸ್ವಲ್ಪ ಒಂದ ಹತ್ತು ಪರ್ಸೆಂಟ್ ಆದ್ರು ಡಿಸ್ಕೌಂಟ್ ಮಾಡ್ತೀರಾ ಆಯಿತಾ ಹಾಂ ಓಕೆ ಸರ್ ಹಾಂ ಓಕೆ